ನಾನು ಹೂವು ಹಣ್ಣು ಮತ್ತು ತರಕಾರಿ ಗಿಡಗಳನ್ನ ಬೆಳೆಸೋಕೆ ನನಗೆ ತುಂಬ ಇಷ್ಟ ಯಾಕೆಂದರೆ ಅದು ನನ್ನ ಒಂದು ಸುಂದರ ಹವ್ಯಾಸ ಅಂತ ಹೇಳ್ಬೋದು ನಾನು ಮನೆಯಲ್ಲಿ ಹಿಂದೆ ಜಾಗ ಇದೆ ನನ್ನ ಒಂದು ಕೇವಲ ಅರವತ್ತು ನಲವತ್ತ್ರಲ್ಲಿ ನಾನು ಬರೀ ಇಪ್ಪತ್ತು ಮೂವತ್ತು ಮಾತ್ರ ಮನೆ ಕಟ್ಟೋದು ಇನ್ನು ಮಿಕ್ಕಿದ್ದೆಲ್ಲ ಜಾಗ ಇದೆ

ಅದರಿಂದ ನಾನು ಅಂದ್ರೆ ಅದು ಇದು ಬೆಳಗ್ಗೆ ನೋಡಲಿಕ್ಕೆ ಎಲ್ಲರಿಗೊಂದು ಸುಂದರಾವಾದ ಒಂದು ವಾತಾವರಣ ಅದ್ರ ಜೊತೆಗೆ ನನಗೆ ಅದು ಕೈ ಖರ್ಚು ಅಂಥೇಳ್ತೀವಿ ಅದು ತಿಂಗಳಿಗೆ ನನಗೆ ಎಂಟರಿಂದ ಒಂಬತ್ತು ಸಾವಿರ ರೂಪಯಿ ಅಷ್ಟು ನನಗೆ ಅದರಿಂದ ನನಗೆ ಲಾಭ ತಂದು ಕೊಡುತ್ತೆ ನಾನು ನಾನು ಸಾಮಾನ್ಯವಾಗಿ ನನ್ನ ಸ್ನೇಹಿತ್ರುಗಳನ್ನ ಕೇಳ್ತೆ ನಾನು ಒಂದು ನಾನೊಂದು ಮನೆಯಲ್ಲಿ ತರಕಾರಿ ಗಿಡ ಮತ್ತು ಹೂವಿನ ಗಿಡ ಬೆಳೆಸಬೇಕು ಅಂತ ಅಂದ್ಬಿಟ್ಟು ಅವ್ರನ್ನು ಕೇಳಿದಾಗ ಹೌದು ಖಂಡಿತ ಮಾಡು ಇದರಿಂದ ಲಾಭವೂ ಸಿಗುತ್ತೆ ಅದೊಂದು ಬೇರೆ ಕೆಟ್ಟ ಹವ್ಯಾಸಗಳ ಕಡೆ ತಿರ್ಗಿ ನೋಡ್ದಿದ್ದಂತೆ ಆಗುತ್ತೆ ಅಂಥೇಳಿ ನನಗೆ ಸಜೆಷನ್ ಒಂದು ಸಲಹೆಯನ್ನು ಸಿಕ್ಕಿತು ಅದರಂತೆ ನಾನೂ ಹೆಚ್ಚು ಗ ಮಲ್ಲಿಗೆ ಮತ್ತು ಸೇವಂತಿಗೆ ಗುಲಾಬಿ ಹೂಗಳನ್ನು ಬೆಳೆಸ್ತೀನಿ ಅದನ್ನು ಒಳ್ಳೆಯ ಕಡೆ ನರ್ಸರಿಯಿಂದ ತಗೊಂಡು ಬಂದು ಹಾಕಿದ್ದೀನಿ ತುಂಬ ಚೆನ್ನಾಗಿ ಒಂದೂ ಹೂಗಳನ್ನ ನನಗೆ ಕೊಡುತ್ತೆ ಅದಕ್ಕೆ ನಾನು ಅದ್ರ ಜೊತೆಗೆ ತರಕಾರಿ ಗಿಡಗಳನ್ನು ಉದಾಹರಣೆಗೆ ಟೊಮೆಟೊ ಬೀನ್ಸು ಮತ್ತು ಹೀರೇಕಾಯಿ ಹೀರೇಕಾಯಿ ಕೂಡ ನಾನು ಗಿಡಗಳನ್ನು ಬೆಳೆಸ್ತಾಯಿದ್ದೀನಿ ಅದ್ರಿಂದಲೂ ಕೂಡ ತುಂಬ ನನಗೆ ಲಾಭ ಇದೆ ಅದ್ರ ಜೊತೆಗೇ ನಮ್ಮ ಮನೆ ಖರ್ಚುಗಳನ್ನ ನಿಭಾಯ್ಸಿ ನಮ್ಮ ಮನೆ ಸಾಂಬಾರಿಗೆ ನಮ್ಮದೇ ಆದಂಥ ನನ್ನ ಕೈದೋಟ್ದಲ್ಲಿ ಬೆಳೆದಿರ್ತಕ್ಕಂಥ ಒಂದು ತರಕಾರಿ ಪಲ್ಯಗಳನ್ನು ಉಪಯೋಗ್ಸೋದ್ರಿಂದ ನಮ್ಮ ಮನೆಗೆ ಖುಷಿಯಾಗುತ್ತೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ನಾನು ಬಳಸೋದಿಲ್ಲ ರಾ ಕ್ರಿಮಿನಾಶಕಗಳನ್ನ ಹಾಕೋದಿಲ್ಲ ನಾನೂ ಪಂಚಗವ್ಯ ಸಿಂಪಡಿಸ್ತೀನಿ ಪಂಚಗವ್ಯ ಅಂದರೆ ಏನು ನಮ್ಮ ಸ್ನೇಹಿತರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸಗಣಿ ಮಣ್ಣು ಮತ್ತು ಮ ಹಸುವಿನ ಮೂತ್ರ ಇವನ್ನೆಲ್ಲ ಪಂಚಗವ್ಯ ಮತ್ತು ಮಜ್ಜಿಗೆ ಇದನ್ನು ಉಪ್ಯೋಗಿಸಿ ಮಾಡ್ತಕ್ಕಂಥ ಒಂದು ಪಂಚಗವ್ಯನ ಉಪಯೋಗಿಸ್ತೀನಿ ಜೊತೆಗೆ ಗೊಬ್ಬರಗಳನ್ನು ಕೂಡ ನಾನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ್ಸೋದಿಲ್ಲ ಯಾಕೆಂದರೆ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ಬೆಳೆದರೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಅದ್ರಿಂದ ಇಳುವರಿ ಜಾಸ್ತಿ ನಾನು ಜಾಸ್ತಿ ಆಗೋದಕ್ಕೆ ಪ್ರಾಮುಖ್ಯತೆ ಕೊಡೋಲ್ಲ ಅದ್ರ ಬದಲು ನಾನು ಎರೆಹುಳ ಗೊಬ್ಬರ ಒರ್ಮಿಕಾಂಪಸ್ಟ್ ಹೇಳ್ತೀವಲ್ಲ ವ ಎರೆಹುಳ ಗೊಬ್ಬರನ ಉಪಯೋಗಿಸ್ತೀನಿ ಎರೆಹುಳ ಗೊಬ್ಬರ ಹಾಕೋದ್ರಿಂದ ಎಲ್ಲ ರೀತಿಯಲ್ಲು ಕೂಡ ತುಂಬ ಚೆನ್ನಾಗಿ ಒಂದು ಒಳ್ಳೆ ಫಸಲು ಸಿಗುತ್ತೆ ಅದರಿಂದ ಒಳ್ಳೆ ಫಸಲು ಸಿಗುತ್ತೆ ಆಮೇಲೆ ತೂಕದಲ್ಲೂ ಅಷ್ಟೇ ಅದು ಈಗ ಉದಾಹರ್ಣೆಗೆ ಟೊಮೆಟೊ ಒಂದೂ ಸಣ್ಣ ಟೊಮೆಟೋ ಆದ್ರೂ ಕೂಡ ಅದು ಹೆಚ್ಚು ತೂಕ ಬರುತ್ತೆ ಮತ್ತು ಪೌಷ್ಠಿಕಾಂಶ ಜಾಸ್ತಿ ಇರೋದರಿಂದ ನಾನು ಅದನ್ನು ಬಳಸ್ತೀನಿ ಅದನ್ನ ನಾನೂ ನಮ್ಮ ಮನೆಗೂ ಬಳಸ್ತೀವಿ ಮತ್ತು ನನ್ನ ಅಕ್ಕಪಕ್ಕದವನೆಲ್ಲ ಮಾ ಕೆಲವೂ ತರಕಾರಿ ಮಾರತಕ್ಕಂಥವ್ರು ಮನೆಗೆ ಮನೆಗೆ ಬರ್ತಾರೆ ಮನೆಗೆ ಬಂದು ಕೆ ಜಿ ಲೆಕ್ಕದಲ್ಲಿ ಈಗ ಅಲ್ಲಿ ಮಾರ್ಕೆಟಲ್ಲಿ ಇಪ್ಪತ್ತು ರೂಪಾಯಿ ಕೆ ಜಿ ಟೊಮೆಟೊ ಇತ್ತು ಅಂದರೆ ನಾನು ಅದನ್ನು ಬರಿ ಹದಿನೈದು ರೂಪಾಯಿ ಕೊಡ್ತೀನಿ ಅದ್ರಲ್ಲೂ ಕೂಡ ನನ್ನದು ರಾ ರಾ ಏನು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇರ್ತಕ್ಕಂಥ ಆರ್ಗ್ಯಾನಿಕ್ ಅಂತ ಹೇಳ್ತೀವಲ್ಲ ಅದೊಂದು ಆರ್ಗ್ಯಾನಿಕ್ಕೂ ವೆಜಿಟೇಬಲ್ಸ್ ಆದರಿಂದ ನನ್ಗೆ ಕಡಿಮೆಗೋದ್ರೂ ಪರ್ವಾಗಿಲ್ಲ ನನಗೆ ನನ್ನ ಮನಸು ಖುಷಿ ಇರಬೇಕು ಮತ್ತು ನನ್ನಿಂದ ಬೇರೆ ಅವ್ರಿಗೂ ಕೂಡ ಅದು ಉಪಯೋಗ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೀರೇಕಾಯಿ ಮತ್ತು ಬೀನ್ಸು ಸಹ ಇದೆಲ್ಲ ಬೆಳೆಸ್ತೀನಿ ಜೊತೆಗೆ ಏನು ಇದು ಏನಪ್ಪ ಅಂತ ಅಂದ್ರೆ ನಾನು ನಾಲ್ಕು ನಾಲ್ಕು ನುಗ್ಗೆ ಗಿಡ ಹಾಕಿದ್ದೀನಿ ನುಗ್ಗೆ ಸೊಪ್ಪಿನ ಗಿಡ ಹಾಕಿದ್ದೀನಿ ನುಗ್ಗೆ ಸೊಪ್ಪಿನ ಗಿಡದಿಂದ ನನಗೆ ತುಂಬ ತುಂಬ ಲಾಭ ಆಗಿದೆ ಪ್ರತಿದಿನ ಸೊಪ್ಪಿಂದಲೇ ನನಗೆ ಹೆಚ್ಚು ಕಡಿಮೆ ಯ್ ನೂರು ನೂರೈವತ್ತು ರೂಪಾಯಿ ಅಷ್ಟು ಸೊಪ್ಪು ಹೋಗುತ್ತೆ ಮತ್ತು ಸೀಝನ್ನು ವಯ್ಸು ನನಗೆ ನುಗ್ಗೆ ಕಾಯಿಗಳು ಕೆಲವು ಸಲ ನುಗ್ಗೆಕಾಯಿ ನೂರು ರೂಪಾಯಿ ನೂರ ಇಪ್ಪತ್ತೈದು ರೂಪಾಯಿ ಕೆ ಜಿ ಅಷ್ಟು ಕೊಟ್ಟಿದ್ದೂ ಕೂಡ ಉಂಟು ನಾನು ಹೆಚ್ಚು ಅದನ್ನು ನುಗ್ಗೆ ಗಿಡದಿಂದ ಸಂಪಾದನೆ ಮಾಡ್ತೇನೆ ನನ್ನ ಯಾವುದೇ ಹವ್ಯಾಸ ಜೊತೆಗೆ ಅದನ್ನು ಕೆಲಸ ಮುಗಿಸ್ಕೊಂಡು ಬಂದು ಈ ಥರನೇ ಮಾಡ್ತಿ ಮತ್ತು ಇದ್ರದ್ದು ಇದಕ್ಕೆ ಈ ಕೆಲಸಕ್ಕೆ ನನ್ನ ಇಬ್ಬರು ಮಕ್ಕಳು ಮತ್ತು ನಮ್ಮ ಶ್ರೀಮತಿ ಕೂಡ ಇನ್ವಾಲ್ವ್ ಆಗ್ತಾರೆ ಅವ್ರು ಬೆಳಗೆ ಹೊತ್ತು ನೀರು ಹಾಕೋದು ಗೊಬ್ಬರ ಹಾಕೋದು ಕೆದಕೋದು ಮತ್ತು ಪ್ರತಿ ಭಾನುವಾರ ಎಲ್ಲ ರಜಾ ಇರೋದ್ರಿಂದ ಅದ್ರ ಬಗ್ಗೆಯೇ ಮಾತಾಡ್ತೀವಿ ಡಿಸ್ಕಷನ್ ಮಾಡ್ತೀವಿ ಯಾವ ಗೊಬ್ಬರ ಹಾಕ್ಬೇಕು ಯಾವ ಥರ ಹಾಕ್ಬೇಕು ಈ ಸಲ ಎಷ್ಟು ಬಂತು ಪ್ರ ಲೆಕ್ಕಾಚಾರ ತಗೊಳ್ತೀವಿ ಒಂದು ಈಗ ವಾರದಲ್ಲಿ ಎಷ್ಟು ನಾವು ವ್ಯಾಪಾರ ಮಾಡಿದ್ದೀವಿ ವ್ ನನಗೆ ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡ್ತೀವಿ ಇನ್ನೂ ನನಗೆ ಈ ಹೊರಗಡೆ ಇದೇ ಥರ ನನ್ನ ಸ್ನೇಹಿತ್ರುಗಳು ಕೂಡ ನಾನು ಎಲ್ಲಾದರೂ ಹೋದ್ರೆ ನನಗೆ ಕೆಲವು ವಿಝಿ ಹಾಡು ಹೇಳುವಂಥ ಅಭ್ಯಾಸ ಇರುತ್ತೆ ಅಥ್ವಾ ನಾಟಕ ಮಾಡುವಂಥ ಅಭ್ಯಾಸ ಇದೆ ಅಂತ ಸಂದರ್ಭಗಳಲ್ಲಿ ನನಗೆ ಏನಾದ್ರೂ ಅವರು ಶಾಲು ಹೊದಿಸ್ತೀವಿ ಸನ್ಮಾನ ಮಾಡ್ತೀವಿ ಅಂದಾಗ ಇಲ್ಲ ದಯವಿಟ್ಟು ನನಗೆ ಅದ್ರ ಬದ್ಲು ಯಾವ್ದಾದ್ರು ಗಿಡಗಳನ್ನು ಕೊಡಿ ನಾನೂ ಈ ಥರ ಗಿಡ ಹಾಕಿ ಬೆಳೆಸ್ತಿದ್ದೆ ಅಂದಾಗ ಅವ್ರು ಎಷ್ಟೋ ತರಕಾರಿ ಗಿಡಗಳನ್ನ ಗುಲಾಬಿ ಗಿಡಗಳನ್ನು ಕೊಡ್ತೇವೆ ಕೊಟ್ಟಿರೋದು ಉಂಟು ಮತ್ತು ನಿಂಬೆ ಹಣ್ಣು ನಿಂಬೆ ಹಣ್ಣು ಗಿಡಗಳು ಮಾತ್ರ ನನ್ನ ಹತ್ರ ಏಳು ಎಂಟು ನಿಂಬೆ ಹಣ್ಣು ಗಿಡ ಇದೆ ಅದು ಪ್ರತಿ ವಾರಕ್ಕೆ ನೂರರಿಂದ ಐನೂರು ಅಷ್ಟೂ ನಿಂಬೆ ಹಣ್ಣನ್ನು ಕೊಡ್ತೇವೆ ನಾನು ಇಲ್ಲದಿದ್ದದ್ದು ಸ್ನೇಹಿತರೂ ನನಗೆ ಗೀಫ್ಟ್ ಕೊಟ್ಟಿರೋದು ಅವೆಲ್ಲ ಗಿಡಗಳು ಅದಕ್ಕೆ ಅವ್ರು ಹೆಸ್ರುಗಳನ್ನ ಇಟ್ಬಿಟ್ಟಿದ್ದೀನಿ ನಾನು ಉದಾಹರಣೆ ಕಿರಣ್ ಅಂತ ಒಬ್ಬರು ಕೊಟ್ಟರು ಕಿರಣ್ ಅವ್ರು ಆ ಗಿಡದ ಮುಂದೆ ಕಿರಣ್ ಅಂತ ಬರೆದಿರ್ತಕ್ಕಂಥದ್ದು ಆ್ಯಂಡ್ ಒಂದು ಪೇಸ್ಟ್ ಮಾಡಿ ಅಂಟ್ಸಿದ್ದೀನಿ ಈ ನಿಂಬೆ ಗಿಡದಿಂದ ಕೂಡ ನನಗೆ ತುಂಬ ನನಗೆ ಲಾಭ ಆಗಿದೆ ಆದ್ದರಿಂದ ನನಗೆ ಗಿಡ ಬರೀ ಅದು ನನಗೆ ಸಂತೋಷ ಅಲ್ಲ ನನ್ನ ಆದಾಯ ಕೂಡ ಅದರಿಂದ ಜಾಸ್ತಿ ಆಗ್ತಾಯಿದೆ ಅದರಿಂದ ನಾನು ನನ್ನ ಕೆಲವು ನನ್ನ ಕಮಿಟ್ಮೆಂಟ್ಸ್ಗಳಿಗೆ ಅದು ತುಂಬ ಎಲ್ಪ್ ಆಗ್ತಾಯಿದೆ ನಾನು ಬೇರೆಯವ್ರಿಗೂ ಕೂಡ ಇದರ ಬಗ್ಗೆ ಸಲಹೆ ಕೊಡ್ತಿರ್ತೀನಿ ನನ್ನ ಹತ್ರ ಈ ಥರ ಗಿಡ ಇದೆ ನಾನು ಕೂಡ ಕೆಲವು ನರ್ಸರಿನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ ನಾನು ಮಾಡಿತು ಅಂದಾಗ ಈ ಗ್ರಾಫ್ಟಿಂಗ್ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡಿ ಕೆಲವರ ಸಲಹೆಗಳು ತಗೊಂಡು ಗಿಡಗಳನ್ನು ನೆಕ್ಸ್ಟ್ ನಾನು ಮಾರಾಟ ಮಾಡಬೇಕು ಅಂತ ಇದ್ದೀನಿ ಜೊತೆಗೆ ಕೆಲವು ಈ ತುಳಸಿ ಗಿಡ ತುಳಸಿ ಗಿಡಗಳು ನನ್ನ ಹತ್ರ ಹತ್ತರಿಂದ ಹದಿನೈದು ತುಳಸಿ ಗಿಡ ಇದೆ ಅದೂ ಬ ತುಳಸಿ ಸೊಪ್ಪೂ ಕೂಡ ಹೂ ಮಾರಾಟ ಮಾಡೋರು ಬಂದು ತಗೊಂಡು ಹೋಗ್ತಾರೆ ಅದರಿಂದ ಕೂಡ ನನಗೆ ಲಾಭ ಆಗಿದೆ ಜೊತೆಗೆ ಇದು ಅಲೋ ವೆರ ಅಲೋ ವೆರ ಕೂಡ ಒಂದಷ್ಟು ಗಿಡಗಳಿದೆ ಅಲೋ ವೆರ ತುಂಬ ನನಗೆ ಅದು ಕೂಡ ಒಂದು ಲಾಭ ತಂದು ಕೊಡ್ತೆ ಅಲೋವೆರ ಗಿಡದಿಂದ ಮನೆಯಲ್ಲಿ ನಾವು ಹಲ್ವಗಳನ್ನೆಲ್ಲ ಮಾಡಿಕೊಂಡು ನಾವು ತಿಂತೀವಿ ಮತ್ತು ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ತೀವಿ ಇದ್ರಿಂದ ನನಗೆ ತುಂಬ ಲಾಭ ಆಗಿದೆ